ಚಿತ್ರದುರ್ಗ ಆಡುಮಲ್ಲೇಶ್ವರ ಒಳ್ಳೆಯ ಪ್ರವಾಸಿ ಮಂದಿರ ಅಂದರೆ ನೋಡಲಿಕ್ಕೆ ತುಂಬ ಸುಂದ್ರವಾಗಿದೆ ಆದರೇ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ರೋ ಆಬೇಕು ಮುಂದೆ ಬೇರೆ ಬೇರೆ ಕಡೆಯಿಂದ ಬರುವ ಜನರಿಗೆ ಅಲ್ಲಿ ಸ್ವಲ್ಪ ಕುಡಿಯಲಿಕ್ಕೆ ನೀರಿಲ್ಲ ರೋಡು ಸರಿ ಇಲ್ಲ ಇನ್ನೂ ಸ್ವಲ್ಪ ಇಂಪ್ರೋ ಆಬೇಕು ಈ ಬರುವ ಜನರಿಗೆ ಪಾಪ ತೊಂದರೆ ಆಗ್ತಿದೆ ಈ ಹೊರಗಡೆ ಜನ್ಗಳಿಗೆ ಇನ್ನೂ ಸ್ವಲ್ಪ ಏನಾರ ಯಾರಾದರೂ ಎಲ್ಪ್ ಮಾಡೋದು ಇದು ಮಾಡೋದಾದರೆ ಇನ್ನೂ ತುಂಬ ಚೆನ್ನಾಗಿದೆ ಆಮೇಲೆ ಕೋಟೆ ಕೋಟೆಯಲ್ಲಿ ಅಲ್ಲಿಯು ಅಷ್ಟೇ ಆ ದೇವಸ್ಥಾನ ನೋಡಲಿಕ್ಕೆ ಅಂತ ಅಂದು ಕೋಟೆ ನೋಡ್ಲಿಕ್ಕೆ ಬರ್ತಾರೆ ಆದರೆ ಮೇಲೆ ಸ್ವಲ್ಪ ಕುಡಿಯೋ ನೀರು ಅವೆಲ್ಲ ತುಂಬ ತೊಂದರೆನೂ ಇದೆ ಮುಂದೆ ಪಾರ್ಕಿಂಗ್ ನಿಲ್ಸಕ್ಕೆ ಗಾಡಿಗಳು ಇಲ್ಲ ಅವರಿಗೆ ಅಲ್ಲಿ ಸರಿಯಾದ ಓಟ್ಲುಗಳು ಊಟದ ವ್ಯವಸ್ಥೆನೂ ಇಲ್ಲ ಸರ್ಯಾದ ಓಟ್ಲುಗಳು ಇಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಇಂಪ್ರೊ ಆದರೆ ಇನ್ನೂ ಬರೋ ಜನ ಹೋಗೋ ಜನಕ್ಕೆ ತುಂಬ ಇಂಪ್ರೋ ಆಗುತ್ತೆ ಅಲ್ಲಿ ದೇವಸ್ಥಾನನು ಅಷ್ಟೇ ಇದೆ ಚೆನ್ನಾಗಿದೆ ಆದರೂ ಅಷ್ಟು ಇಂಪ್ರುವೆಂಟ್ ಆಗಿಲ್ಲ ಅದು ಅದನ್ನೂ ಸ್ವಲ್ಪ ಇಂಪ್ರೂ ಮಾಡಿದರೆ ಇನ್ನೂ ತುಂಬ ಇಂಪ್ರೋ ಆಗುತ್ತೆ ಇಲ್ಲಿ ಬಂಗಲೆ ಅಂತಿದೆ ಆ ಬಂಗಲೆ ಬೆಳಿಗ್ಗೆ ಹೊತ್ತು ನೋಡೋದಕ್ಕೆ ಸುಂದ್ರವಾಗಿ ಇರುತ್ತೆ ಆದರೆ ಅಲ್ಲಿ ಹೋಗೋದಕ್ಕೆ ಬಿಡೋದೇ ಇಲ್ಲ ಚಿರತೆ ಕಾಟ ಇದ್ದಾವೆ ಇವು ಕಾಟ ಇದ್ದಾವೆ ಅಂತ್ಕಂಡು ಬಟ್ ಅದನ್ನೂ ಸ್ವಲ್ಪ ಅದು ಮೆಶ್ಶೂ ಗಿಶ್ಶು ಎಲ್ಲ ಹಾಕಿ ಸೈಡಿಗೆ ಪ್ರವಾಸಿಗರಿಗೆ ಹೋಗಾ ಥರ ದಾರಿ ಮಾಡಿಕೊಟ್ರೆ ಹೋಗ್ ನೋಡ್ತಾರೆ ಅದನ್ನು ಸ್ವಲ್ಪ ಇದು ಮಾಡಿ ಇಂಪ್ರೂ ಮಾಡ್ಕಂಡು ಮಾಡಿಕೊಟ್ರೆ ಸರ್ಕಾರದಿಂದನೇ ಆಗ್ಲಿ ಇಲ್ಲ ಇಲ್ಲಿ ಇಲ್ಲಿ ಆಗ್ತಿರೋ ಕ ಕಲೆಕ್ಷನ್ ಇದರಿಂದ ಆಗಲಿ ಒಟ್ಟು ಅದು ಮಾಡಿಕೊಟ್ರೆ ಪ್ರವಾಸಿಗರಿಗೆ ತುಂಬ ಚೆನ್ನಾಗಿ ಇರುತ್ತೆ ಅದು ಒಳ್ಳೆಯ ಜಾಗ ಚೆನ್ನಾಗಿದೆ ನೋಡಲಿಕ್ಕೆ ಆದ್ರೆ ಅಲ್ಲಿ ಹೋಗೋಕ್ಕೂ ಬಿಡ್ತಿಲ್ಲ ಜನ್ಗಳ್ನ